ನಾವು ನಾವು ವಾಸ ಮಾಡೋದೇ ಹಳ್ಳಿಯಲ್ಲಿ ಸುತ್ತುಮುತ್ತಲಿನ ಹಳ್ಳಿಗಳಿಗೆಲ್ಲ ಭೇಟಿ ನಿಯಮಿತವಾಗಿ ಭೇಟಿ ನೀಡುವುದು ಅಂತಿಲ್ಲ ಸುಮ್ಮನೆ ಹೀಗೆ ಟೈ ಸಮಯ ಕಳಿಲಿಕ್ಕೆ ಹೋಗುವುದುಂಟು ಅಲ್ಲಿ ಹೋಗಿ ಅಲ್ಲಿಯ ಜನರ ಹತ್ತಿರ ಎಲ್ಲ ಮಾತನಾಡುವುದು ಅವರ ಉದ್ಯೋಗ ಏನು ಅವರ ಮಕ್ಕಳ ಶಿಕ್ಷಣ ಎಲ್ಲ ಹೇಗೆ ನಡಿತಾ ಇದೆ ಶಾಲಾ ವ್ಯವಸ್ಥೆಗಳೆಲ್ಲ ಹೇಗಿದೆ ಇದನ್ನೆಲ್ಲ ತಿಳ್ಕೊಳ್ಳುವ ದೃಷ್ಟಿಯಿಂದ ಹೋಗಿ ಜನರನ್ನ ಭೇಟಿ ಮಾಡುವುದುಂಟು ಮತ್ತು ನಗರ ಪ್ರದೇಶ ಹೇಳಿದರೆ ನನ್ನ ಮಕ್ಕಳು ಇಬ್ಬರು ನಗರ ಪ್ರದೇಶದಲ್ಲಿ ಉದ್ಯೋಗದಲ್ಲಿದ್ದಾರೆ ಅಲ್ಲಿಗೆ ಅವರ ಮಕ್ಕಳಿಗೆ ರಜೆ ಇರುವಾಗ ನಾವು ಅಲ್ಲಿ ಹೋಗುವುದುಂಟು ಹೋಗಿ ಅವರನ್ನು ಅವರೊಟ್ಟಿಗೆ ಸ್ವಲ್ಪ ಸಮಯ ಕೆಲವು ದಿನ ಅವರೊಟ್ಟಿಗೆ ಇದ್ದು ಬರುವುದು ಇದು ಅಷ್ಟೇನು ನಿಯಮಿತವಾಗಿ ಹೋಗುತ್ತಿರುವೆ ಅಂತೇನಿಲ್ಲ ವರ್ಷದಲ್ಲಿ ಒಂದೆರಡು ಸಲ ಒಂದು ಬೆಂಗಳೂರಿನಲ್ಲಿ ಮಗ ಇದ್ದಾನೆ ಅಲ್ಲಿಗೆ ಒಂದು ವರ್ಷದಲ್ಲಿ ಎರಡು ಮೂರು ಸಲ ಹೋಗ್ತೇವೆ ಮತ್ತು ಇನ್ನೊಬ್ಬ ಮಗ ಡಿಲ್ಲಿಯಲ್ಲಿರೋದು ಅಲ್ಲಿಗೆ ಎರಡ್ಮೂ ಎರಡು ಒಂದೆರಡು ವರ್ಷಕ್ಕೆ ಒಮ್ಮೆ ಹೋಗುವುದಷ್ಟೆ ಮುಖ್ಯವಾಗಿ ಹೋಗುವುದು ಮಕ್ಕಳ ಜೊತೆ ಸಮಯವನ್ನು ಕಳೆಯುದಕ್ಕೆ ಒಂದು ಬದಲಾವಣೆ ಆಗ್ತದೆ ಒಂದೇ ಕಡೆ ಇರುವುದಕ್ಕಿಂತ ಮೊನೊಟನಿ ಆಗ್ತದೆ ಆ ರೀತಿ ಆಗುವ ಬದಲಿಗೆ ಸ್ವಲ್ಪ ಮನಸ್ಸಿಗೆ ಉಲ್ಲಾಸ ಆಗಲಿಕ್ಕೆ ಅಲ್ಲಿ ಹೋಗ್ತೇವೆ ಮಕ್ಕಳೊಟ್ಟಿಗೆ ಮೊಮ್ಮಕ್ಕಳೊಟ್ಟಿಗೆ ಎಲ್ಲ ಸಮಯ ಕಳಿಲಿಕ್ಕೆ ಹೋಗುವುದುಂಟು ಅಷ್ಟೆ ಆಯ್ತು ಅಷ್ಟೇ ಸಾಕು